ಒಂದು ಮೊನ್ನೆ ಒಂದು ಫೋನ್ ತಗೊಂಡಿದ್ದೆ ಒಂದು ಒಂದು ತಿಂಗ್ಳು ಆಯ್ತು ಅಷ್ಟೇ ತುಂಬ ರೇಟಿನ ಫೋನ್ ಒಂದು ಮೂವತ್ತು ಸಾವಿರ ಕೊಟ್ಟು ಫೋನ್ ತಗೊಂಡಿದ್ದೆ ಫೋನ್ ಫೋನ್ ಏನಂದರೆ ಈಗ ಯಾಕೋ ನೀಟಾಗಿ ಯೂಸೇ ಯೂಸ್ ಮಾಡಿದರೆ ಅದು ಏನೂ ವರ್ಕ್ ಆಗ್ತಿಲ್ಲ ಏನೂ ಇಲ್ಲ ಒಂದೇ ಒಂದು ಸಲ ಹಿಂಗೆ ಕೆಳಗೆ ಬಿದ್ದಿದ್ದು ಮತ್ತೆ ರಡಿ ಮಾಡಿಸಿದ್ದೆ ಬಟ್ ಏನೂ ವರ್ಕ್ ಆಗಿ ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ ಏನು ಫೋನೊ ಹ್ಯಾಂಗ್ ಫುಲ್ ಭಾಳ ಹ್ಯಾಂಗ್ ಆಗ್ತೈತೆ ಸುಮ್ಮನೆ ಫೋನಿಗೆ ಜಾಸ್ತಿ ದುಡ್ಡು ಹಾಕಬಾರ್ದು ಅನ್ನಿಸುತ್ತೆ ಈ ಫೋನಿಂದ ಏನೂ ಯೂಸ್ ಇಲ್ಲ ಬಟ್ ಏನಂದರೆ ಅದೇ ಫೋನೇ ವರ್ಕ್ ಆಗ್ತಿಲ್ಲ ನೀಟಾಗಿ ಸುಮ್ಮನೆ ಒಂದು ಹತ್ತೋ ಹದಿನೈದು ಸಾವಿರದ್ದು ಫೋನ್ ತಕಾಬೇಕ್ ತಗೊಂಡ್ರೆ ಫೋನಲ್ಲಿ ಏನು ಯಾವ ಥರದ್ದು ಇದು ಟಚ್ ನೀಟಾಗಿ ವರ್ಕ್ ಆಗ್ತಿಲ್ಲ ಏನೂ ಇಲ್ಲ ಏನು ಅಂದರೆ ಫೋನೇ ಬೇಡಪ್ಪ ಅನ್ನಿಸ್ತೈತೆ ಏನೋ ಫೋನ್ ಇದೆ ಅಂದರೆ ಕೆಲಸ ಮಾಡಕ್ಕೆ ಆಗೋಲ್ಲ ಏನಿಲ್ಲ ಒಂದು ವರ್ಕ್ ಮಾಡಕ್ಕೆ ಆಗೋಲ್ಲ ಬರೀ ಪೋನಿನ ಪ್ರಾಬ್ಲಮ್ ಅದೇ ಆಗುತ್ತೆ ಹಾಗಾಗಿ ಫೋನಿಗೇನು ಜಾಸ್ತಿ ದುಡ್ಡು ಹಾಕದು ಏನೋ ನನಗೇನೋ ಸುಮ್ಮನೆ ಸರಿ ಅಲ್ಲ ಅನ್ನಿಸುತ್ತೆ ಅದಕ್ಕೆ ಸುಮ್ಮನೆ ನಾನು ಅರಾಮಾಗಿ ಒಂದು ಕೀಪ್ಯಾಡ್ ಮೊಬೈಲ್ ಹಿಡ್ಕಳದೇ ಭಾಳ ಬೆಸ್ಟ್ ಅನ್ನಿಸುತ್ತೆ